ನನಗೆ ರೀಟೇಲ್ ಮಾರ್ಕೆಟಿಂಗ್ ಅಂದರೇ ಇಲ್ಲಿರೋ ಶಾಪ್ಗಳು ಆಗಿರ್ಬೋದು ಅದರ ಬಗೆ ಎಲ್ಲ ಗೊತ್ತು ಹೋಲ್ಸೇಲ್ ಮಾರುಕಟ್ಟೆ ಅಂದರೆ ತುಂಬ ಬಂದುಬಿಟ್ಟು ಏನಂದರೆ ಅಲ್ಲಿ ಬಂದುಬಿಟ್ಟು ತುಂಬ ರೀತಿ ಏನಿದೆ ಎಷ್ಟೋಕೊಂದು ಸಮಾನ್ಗಳನ್ನ ಏನಿರುತ್ತೆ ನಮಗೆ ಲಭ್ಯ ಇರುತ್ತೆ ಅವಾಗೇನಿದೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ರಿಟೇಲ್ ದರ ಬಂದುಬಿಟ್ಟು ಏನಂದರೆ ಹೋಲ್ಸೇಲಿನಿಂದ ತೊಗೊಂಬಂದು ಅವ್ರು ಏನಿದೆ ರಿಟೇಲ್ಲರು ಮಾರ್ತಾರೆ ಮತ್ತು ಇನ್ನೊಂದು ಬಂದ್ಬಿಟ್ಟು ದವಸ ಧಾನ್ಯಗಳು ಏನಿದೆ ಹೆಚ್ಚು ಹೆಚ್ಚಿಗೆ ಎಲ್ಲ ರೀತಿ ಏನಿದೆ ದರ ಬಂದು ಹೆಚ್ಚಳ ಆಗ್ತಿದೆ ತರಕಾರಿ ಟೊಮೊಟೊ ಎಲ್ಲ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಇರೋಂಥ ಟೊಮೊಟೊ ಎಲ್ಲ ಈಗ ನೂರು ರೂಪಾಯಿ ಇನ್ನೂರು ರೂಪಾಯಿವರ್ಗೂ ಬಂದೋಗಿದೆ ಮತ್ತು ಆನ್ಲೈನ್ ಶಾಪಿಂಗ್ ಬಗ್ಗೆ ಅಂದರೆ ಈಗ ಆನ್ಲೈನ್ ಶಾಪಿಂಗ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಎಲ್ಲೋ ತುಂಬ ದೂರದಿಂದ ಇರೋಂಥ ವಸ್ತುಗಳನ್ನು ಏನಿದೆ ನಾವು ಅರಾಮಾಗಿ ಇಲ್ಲೇ ತೊಗೋಬೋದು ಆನ್ಲೈನಲ್ಲೇ ನೋಡಿ ತೊಗೊಂಬಿಡ್ಬೋದು ಆದ್ದರಿಂದ ಏನಿದೆ ನಮಗೆ ಆದಷ್ಟು ಬೇಗ ಎಲ್ಲೋ ಹೋಗಿ ತೊಗೊಂಬರ್ಬೇಕಾರೆ ದೂರ ದೂರ ದಿಂದ ತೊಗೋಬೇಕಾಗಿರೊ ವಸ್ತುಗಳನ್ನೆಲ್ಲ ಅರಾಮಾಗಿ ಮನೆ ಬಾಗಿಲಿಗೆ ಏನಿದೆ ಬಂದು ಕೊಟ್ಟೋಗ್ತಾರೆ ಯಾವುದೇ ರೀತಿ ನಾವು ಹೊರಗ್ ಹೋಗೋ ಅವಶ್ಯಕತೆ ಇರೋಲ್ಲ ಮತ್ತು ಆನ್ಲೈನಿಂದ ತೊಗೊಂಡಾಗ ಏನಿದೆ ನಮಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂದರೆ ಒಂದು ಐದು ದಿವ್ಸ ಆರು ದಿವ್ಸಕ್ಕೇನಿದೆ ಮತ್ತೆ ನಾವು ವಾಪಸ್ ಹಾಕ್ಬೋದು ಅವಾಗೇನಿದೆ ಅದಕ್ಕೂ ಕೂಡ ನಮಗೆ ಏನಿದೆ ದುಡ್ಡು ಬಂದು ವಾಪಸ್ ಬೀಳುತ್ತೆ ಆನ್ಲೈನ್ ಶಿಪ್ಪಿಂಗ್ ಇರೋದರಿಂದ ನಮ್ಗೆ ತುಂಬ ಸುಲಭ ಆಗುತ್ತೆ ಅವು ಯಾವುದೇ ರೀತಿ ತೊಂದರೆ ಇರೋಲ್ಲ ಹೊರಗಡೆ ಹೋಗೋಕ್ಕಾಗ್ಲಿ ತಿರ್ಗಾಡೋಕ್ಕಾಗ್ಲಿ ಏಷ್ಟೋ ಲಕ್ಷಾಂತರ ಬಟ್ಟೆಗಳಾಗಿರ್ಬೋದು ತಿಂಡಿ ತಿನಿಸು ಆಗಿರ್ಬೋದು ಅಥವಾ ಏನೇ ಒಂದು ವಸ್ತುಗಳಾಗಿರಲಿ ಎಷ್ಟೋ ರೀತಿಯನ್ನೇನಿದೆ ಒಂದೇ ಸಾರಿ ನೋಡ್ಬೋದು ಆದರೆ ನಾವು ಅಂಗ್ಡಿಗಳಲ್ ಹೋದರೆ ಕೆಲವೊಂದು ಮಾತ್ರ ಸಿಗ್ತವೆ ಆನ್ಲೈನಲ್ಲಿ ಎಲ್ಲ ರೀತಿ ಸಿಗುತ್ತೆ ಹಾಗೇ ಅದರಲ್ಲಿರೋ ಒಳ್ಳೆಯದು ಕೆಟ್ಟದ್ದು ಅಂದರೆ ಈಗ ಒಂದೊಂದ್ ಸಾರಿ ಏನಂದರೆ ತರಿಸ್ದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಕೆಟ್ಟದಾಗಿ ಒಂದೊಂದ್ ಸಾರಿ ಏನಿದೆ ಏಳು ದಿವ್ಸ ಆದ ಮೇಲೆ ವಾಪಸ್ ನಾವು ಕೊಡಕ್ಕೆ ಹೋದರೆ ಇಸ್ಕೊಳ್ಳೋಲ್ಲ ಸೊ ಏನಿದೆ ಆದಷ್ಟು ನಾವು ಎದುರುಗಡೆ ಹೋಗಿ ತೊಗೊಳೋದೇನಿದೆ ಅದೇ ಒಳ್ಳೆಯದು ಆದಷ್ಟು ಆನ್ಲೈನು ಚೆನ್ನಾಗೆ ಅಲ್ಲಿಗೂ ಒಳ್ಳೆಯದು ಅಂದ್ರೆ ಆನ್ಲೈನ್ ಶಾಪಿಂಗ್ ಒಳ್ಳೆಯದೆ ಕೆಟ್ಟದು ಅಂತ ಹೇಳ್ತೀವಿ ಅಂದರೆ ಕೆಟ್ಟದು ಎಲ್ಲ ನಮ್ಮ ಹಣೆಬರಹ